ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಡ್ರಾ ನಮ್ಮ ಸರ್ ಒಬ್ರು ಇದ್ದರು ನಮ್ಮ ಡ್ರಾಯಿಂಗ್ ಸರ್ರು ನಮ್ಮ ಸರ್ ಇದ್ದವರು ಎಲ್ಲರಿಗೂ ಡ್ರಾಯಿಂಗ್ ಮಾಡಕ್ಕೆ ಹೇಳ್ತಿದ್ದರು ನಾವೆಲ್ಲ ಇಷ್ಟಪಡ್ತಿರಲಿಲ್ಲ ಡ್ರಾಯಿಂಗೆಲ್ಲ ಆಮೇಲೆ ಒಂದಿನ ಔಟ್ ಆಫ್ ಸ್ಟೇಟಿಂದ ಒಬ್ಬರು ಸರ್ ಬಂದಿದ್ದರು ಸರ್ ಬಂದಾಗ ಡ್ರಾಯಿಂಗ್ ಮಾಡ್ತನೇ ಇದ್ದರು ಎಷ್ಟು ಜಲ್ದಿ ಜಲ್ದಿ ಮಾಡೋರು ಅಂದರೆ ಪಟ ಪಟ ಪಟ ಪಟ ಅಂತ ಮಾಡೋವ್ರು ನಾವು ಆಶ್ಚರ್ಯ ಪಡ್ಕಂಡು ಅಯ್ ಇದೇನಿದು ಹಿಂಗೆ ಇಷ್ಟು ಬೇಗ ಮಾಡ್ತಿದ್ದಾರಲ್ಲ ಅಂತ ಆಮೇಲೆ ನಾವೂ ಡ್ರಾಯಿಂಗ್ ಮಾಡಕ್ಕೆ ಹೇಳಿದ್ರು ನಾವು ಮನೆಗೆ ಹೋಗಿದ್ವಿ ಡ್ರಾಯಿಂಗ್ ಮಾಡಿದ್ವಿ ಮಾಡ್ತಾ ಮಾಡ್ತಾ ನಮಗೆಲ್ಲ ತಪ್ಪು ತಪ್ಪು ತಪ್ಪು ತಪ್ಪು ಆಗೋದು ಆಮೇಲೆ ನೆಕ್ಸ್ಟ್ ಡೇ ಹೋಗಿ ಸಾರ್ ನಮಗೆ ನೀವು ಮಾಡಿದ್ರಲ್ಲ ಆ ಥರ ಮಾಡಕ್ಕೆ ಬರ್ತಿಲ್ಲ ಅಂದು ಸರ್ ಹೇಳಿದ್ರು ಇಲ್ಲ ನೀನು ಇನ್ನೂ ಎರಡು ಸರ್ತಿ ಮೂರು ಸರ್ತಿ ಮಾಡ್ತನೇ ಇರು ಮತ್ತೆ ಮತ್ತೆ ಅಂತ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಮಾಡ್ತನೇ ಇದ್ವಿ ನಮ್ಮ ಸರ್ ಹೇಳಿದ್ರು ಆಮೇಲೆ ನೆಕ್ಸ್ಟ್ ಡೇ ಹೋದ್ವಿ ಸ್ವಲ್ಪ ಪರವಾಗಿಲ್ಲ ಮಾಡ್ತೀಯ ನೀನು ಡ್ರಾಯಿಂಗು ಅಂತ ಹೇಳಿ ಎಲ್ಲ ಮಾಡಿದ್ರು ಆಮೇಲೆ ಎಲ್ಲ ಮುಗಿಯಿತು ಸ್ಕೂಲೆಲ್ಲ ಕಾಲೇಜಿಗೆ ಬಂದ್ವಿ ಕಾಲೇಜಲ್ಲೂ ಸ್ವಲ್ಪ ಡ್ರಾಯಿಂಗ್ ಎಲ್ಲ ಮಾಡಿದ್ವಿ ಆಮೇಲೆ ಕೆಲಸ ಸಿಗಲಿಲ್ಲ ನಮಗೆ ಆಮೇಲೆ ಡ್ರಾಯಿಂಗ್ ಕಲ್ತಿದ್ದೆವು ಅಲ್ವಾ ಡ್ರಾಯಿಂಗ್ ಕ್ಲಾಸಿಗೆ ಅಂತ ಹೋಗ್ತಿದ್ವಿ ಇವಾಗ ಪೈಂಟಿಂಗ್ ಎಲ್ಲ ಮಾಡ್ತಿರ್ಬೇಕಾದ್ರೆ ನೇಮ್ ಎಲ್ಲ ಬರೀತಾರಲ್ಲ ಅಂಥದಕ್ಕೆಲ್ಲ ಹೋಗ್ಬಿಟ್ಟು ಇವಾಗ ಆ ಕೆಲಸ ಮಾಡ್ತಿದ್ದೀವಿ ನೇಮ್ ಎಲ್ಲ ಬರ್ಯೋದು ಡ್ರಾಯಿಂಗ್ ಮಾಡ್ಸೋದು ಇವಾಗ ಪ್ರೈಮರಿ ಸ್ಕೂಲಲ್ಲಿ ಎಲ್ಲ ಡ್ರಾಯಿಂಗಳೆಲ್ಲ ಇರ್ತಾವಲ್ಲ ಡ್ರಾಯಿಂಗಳು ಗೊಂಬೆಗಳಿಂದೆಲ್ಲ ಡ್ರಾಯಿಂಗ್ ಎಲ್ಲ ಹಾಕೋದು ಎಲ್ಲ ಮಾಡ್ತನೇ ಇದೀವಿ ಇವಾಗ ಆಲ್ಮೋಸ್ಟ್ ಸ್ವಲ್ಪ ಪರವಾಗಿಲ್ಲ ಅಂತಾರೆ ಎಲ್ಲರೂ ನಂಬರ್ ಎಲ್ಲ ಹಾಕಿದ್ದೀವಿ ಎಲ್ಲರೂ ಕರೀತಾರೆ ಬನ್ನಿ ಸರ್ ಮಾಡಿ ನೀವೇನು ಚೆನ್ನಾಗಿ ಮಾಡ್ತೀರ ಅಂತ ಎಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸ್ಕೂಲ್ ಸರ್ರಿಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾವೆಲ್ಲ ಇವಾಗ ನೆನ್ಪ್ಸ್ತೀವಿ ಅಷ್ಟೆ